ನಾವು ಕ್ಯಾಮ್ರಾದಲ್ಲಿ ಹಲವಾರು ರೀತಿಯ ಒಳ್ಳೆಯ ಒಳ್ಳೆಯ ರೀತಿಯ ಚಿತ್ರಗಳನ್ನು ಸೆರೆಹಿಡಿತೀವಿ ಹೇಗಂದ್ರೆ ಪ್ರಾಣಿಗಳ ಚಿತ್ರ ಆಗಿರ್ಬೋದು ಒಳ್ಳೆಯ ವಾತರಣ ಚಿತ್ರ ಆಗಿರ್ಬೋದು ಒಳ್ಳೆಯ ನೋರ್ಮನ್ ಚಿತ್ರ ಆಗಿರ್ಬೋದು ಅಥವಾ ಒಳ್ಳೆಯ ಕಾರ್ಯಕ್ರಮದ ಚಿತ್ರ ಆಗಿರ್ಬೋದು ಒಳ್ಳೆಯ ಗಿಡ ಮರ ಮತ್ತು ಒಳ್ಳೆಯ ಸಿಟಿ ನಗರ ಆಮೇಲೆ ಸಹ ಹಲವಾರು ರೀತಿಯ ವಾತಾವರಣಕ್ಕೆ ತಕ್ಕಾಗೆ ಚಿ ಚಿತ್ರಗಳನ್ನು ನಾವು ಚಿತ್ರೀಕರಣ ಮಾಡಿರುತ್ತೀವಿ ಸೆರೆ ಹಿಡಿದಿರ್ತೀವಿ ಆಮೇಲೆ ಮತ್ತೆ ಬಂದುಬಿಟ್ನೆಪ್ಪ ಅಂದರೆ ಇನ್ನು ಏನಾಗತ್ತಂದ್ರೆ ಇವಾಗ ನಾವೆಲ್ಲರು ಸ್ನೇಹಿತ್ರ ಜೊತೆಗೆ ಸಿನ್ ಇದಕ್ಕೆ ಹೋಗಿರ್ತೀವಿ ಎಲ್ಲರು ಯಾವ್ದಾದ್ರೂ ಟೂರ್ಗೆ ಹೋಗಿರ್ತೀವಿ ಅಂಥಲ್ಲಿ ನಾವು ನೋಡುವ ಹಲವಾರು ರೀತಿಯ ಕಾಯು ಹೊಸ ಹೊಸ ಚಿತ್ರಗಳನ್ನೆಲ್ಲ ನಾವು ಸೆರೆಹಿಡಿತೀವಿ ಮತ್ತೆ ಬಂದುಬಿಟ್ನೆಪ್ಪ ಅಂದರೆ ಯಾವಾಗ ಕೆಟ್ಟ ರೀತಿ ಯಾವ್ದಾದ್ರು ಚಿತ್ರಗಳನ್ನು ಹೇಗಂದ್ರೆ ಎಲ್ಲೋ ಒಂದು ಯಾರಿಗೋ ಆಕ್ಸಿಡೆಂಟ್ ಆಯ್ತು ಎಲ್ಲೋ ಒಂದು ಏನೋ ಪ್ರಾ ಪ್ರಾಬ್ಲಮ್ ಆಯ್ತು ಅಂಥವು ಚಿತ್ರೀಕರಣಗಳು ನಾವು ತೆಗೆದಿರ್ತೀವಿ ಯಾಕೆಂದ್ರೆ ಅಂಥ ಚಿತ್ರೀಕರಣಗಳು ತೆಗದಿದ್ರಿಂದ ಮುಂದೆ ಅಂಥ ಪರಿಣಾಮ ಕೆಟ್ಟ ಪರಿಣಾಮಗಳು ಆಕ್ಬಾಡ್ದ್ ಅನ್ನೋಕೆ ನಾವು ಅಂಥ ಚಿತ್ರೀಕರಣ ಮಾಡ್ತೀವಿ